ಬಯಲು ಶೌಚಾಲಯಗಳು ನಮ್ಮ ಹಳ್ಳಿಯಲ್ಲಿ ಮೊದಲು ಇತ್ತು ಈಗ ಸ್ವಲ್ಪ ಇದಾಗಿದೆ ನಮ್ಮ ಮಾಡ್ತಾ ಇದ್ದಾರೆ ಇನ್ನೂ ಸ್ವಲ್ಪ ಐತೆ ಅದರಿಂದ ನಮ್ಮ ಜನಗಳ ಆರೋಗ್ಯ ಸ್ವಲ್ಪ ಹದಗೆಡುತ್ತೆ ಅದು ಅದಕ್ಕೋಸ್ಕರಾಗಿ ನಮ್ಮ ಸರ್ಕಾರವು ಅದ್ರ ಬಗ್ಗೆ ಒಳ್ಳೆ ಒಂದು ಇದನ್ನು ಕೊಟ್ಟು ಎಲ್ಲ ಗ್ರಾಮ ಪಂಚಾಯಿತಿ ಕಡೆಯಿಂದ ಪ್ರತಿ ಮನೆಗೂ ಒಂದು ಶೌಚಾಲಯ ಕಟ್ಟಿ ಅಂತ ಹೇಳ್ಬಿಟ್ಟು ಈಗ ಅರಿವು ಮೂಡಿಸಿರೋದ್ರಿಂದ ಶೌಚಾಲಯಗಳು ಈಗ ತಾನೆ ಸ್ವಲ್ಪ ಮುಕ್ತವಾಗಿ ಕಾಣಿಸ್ತಾ ಇದೆ ಅದೇ ಹಾನಿ ಏನಂದರೆ ಜನಗಳಿಗೆ ಜ್ವರ ಕಾಯಿಲೆ ಎಲ್ಲ ಬರುತ್ತೆ ಆ ಕಾಯಿಲೆಯಿಂದ ಇದಾಗ್ತೈತೆ ಸರ್ಕಾರವು ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡು ಈಗ ಕೆರೆ ಮುಕ್ತವಾಗಿ ಮಾಡಲಾಗಿದೆ ಸೆವೆಂಟಿಯಿಂದ ಎಯ್ಟಿ ಪರ್ಸೆಂಟು ಎಲ್ಲ ಮುಕ್ತವಾಗಿವೆ ಕೆಲವು ಕೆಲ ಸಾಮಾನ್ಯವಾಗಿ ಇದೆ ಆಡ್ರೂ ಅದನ್ನು ಈಗ ಪ್ರತಿಯೊಂದು ಗ್ರಾಮಪಂಚಾಯ್ತಿ ಅಧಿಕಾರಿಗಳು ಬಂದು ಅದನ್ನು ಇದು ಮಾಡಿಕೊಂಡು ಇದು ಮಾಡ್ತಾ ಇದ್ದಾರೆ ಅದಕ್ಕೊಸ್ಕರವಾಗಿ ಸಂತೋಷ ಆಗ್ತಾ ಇದೆ ಸರ್ಕಾರದಿಂದ ಬರುವಂಥ ಸೌಲತ್ತುಗಳನ್ನು ನಮ್ಮ ಹಳ್ಳಿ ಜನ ತೆಗೆದುಕೊಂಡು ಇದನ್ನ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರಿಗೂ ಅದರದ್ದೇ ಆದಂತಹ ಒಂದು ಮಾಡಿ ಇದು ಮಾಡಿ ಇದ್ದಾರೆ ಆದರೂ ಸಹ ಬಯಲು ಶೌಚಾಲಯಗಳು ಅಲ್ಲಲ್ಲಿ ಸ್ವಲ್ಪ ಕಾಣಿಸ್ತಾ ಐತೆ ಆದರೂ ಈಗ ಅಷ್ಟೊಂದು ಇಲ್ಲ ಮುಂದೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇದಾಗ್ತದೆ ಇನ್ನೊಂದು ವರ್ಷ ಎರಡು ವರ್ಷ ಒಳಗೆ ಎಲ್ಲಾನು ಪೂರ್ಣಗೊಳ್ಳುತ್ತವೆ ಅಂತ ಹೇಳೋದಕ್ಕೆ ನಾನು ಇಷ್ಟ ಪಡುತ್ತೇನೆ